ಅಲೋ ಸುಮನ್ ಡಾಕ್ಟರಾ ಹಲೋ ಮೇಡಮ್ ನಾನು ನಿಮ್ಮ ಪೇಶಂಟೆ ನಿಮ್ಮಲ್ಲಿ ಬಂದು ಹೋಗಿದ್ದೆ ನಾ ಮೊನ್ನೆ ನನಗೆ ಹೊಟ್ಟೆ ನೋವು ಮಂಜುಳಾ ಬೆಳ್ಳಕ್ಕಿ ಅಂತ ಹಾಂ ನನ್ಗೆ ಮೊನ್ನೆ ನಾನು ಹೊಟ್ಟೆ ನೋವು ಅಂತ ಬಂದಿದ್ದೆ ಆದ್ರೆ ನಂಗೆ ಅದು ಕಡ್ಮೆನೇ ಅನ್ಸಿಲ್ಲ ರೀ ಮೇಡಮ್ ಒಮ್ಮೆ ಕಡಿಮೆ ಟ್ಯಾಬ್ಲೆಟ್ ತಗೊಂಡಾಗ ಕಡ್ಮೆ ಅನ್ಸತೇತಿ ಮತ್ತು ಅದೇ ಇದು ಅನ್ಸಾಲಕ್ಕತೈತಿ ಲಾಸ್ಟ್ ಟೈಮ್ ನಾವು ಟೂರಿಗೆ ಹೋಗಿದ್ದಿಲ್ಲ ಆಗ ಹೊರ್ಗಿನ ಫುಡ್ ಒಂದು ಸ್ವಲ್ಪ ತಿಂದಿದ್ದಿವಿ ಅಷ್ಟೆ ರೀ ಮತ್ತು ನೀವು ಕಡ್ಮೆ ಆಗ್ತೇತಿ ಅಂದಿದ್ದಿರಿ

ಅದೇ ಸಪ್ಪನ್ನ ಅನ್ನ ಮೊಸ್ರು ಹಾಂ ಹಾಂ ಅಲ್ಲ ಸಾಯಂಕಾಲ ಬರ್ಲೇನು ಇವ್ನಿಂಗ್ ಟೈಮ್ ಇನ್ನೊಮ್ಮೆ ನೋಡಿ ಟೆಸ್ಟ್ ಮಾಡಿ ಬೇರೆ ಟ್ಯಾಬ್ಲೆಟ್ ಕೊಡಿರಿ ಹಾಂ ಹಾಂ ಹ್ಞೂ ಹ್ಞೂ ಅದು ನಮ್ಗೆ ಟ್ಯಾಬ್ಲೆಟೇ ಚೇಂಜ್ ಮಾಡಿಬಿಡಿ ಅನ್ನತೇನಿ ಯಾಕಂದ್ರ್ ಕಡ್ಮೆನೇ ಆಗಿದಿಲ್ಲ ಎರಡು ದಿವಸ ಆಯಿತಲ್ಲ ಹೀಗಾಗಿ ಟ್ಯಾಬ್ಲೆಟ್ ಸ್ವಲ್ಪ ಇನ್ನು ಹಾಂ ಔಟ್ಸೈಡ್ ಇದಾಗ್ತೈತಲ್ಲ ಇದಾಗ್ತೈತೆ ರೀ ಹೌದು ರೀ ಹ್ಞೂ ಹ್ಞೂ ಅದಕ್ಕೆ ಹೌದು ರಿ ಅದಕ್ಕೆ ನಮ್ಮ ಹಸ್ಬೆಂಡ್ ನಿನ್ಗೆ ಕಡಿಮೆ ಆಗುತಿಲ್ಲ ಕಾಲ್ ಮಾಡಿ ಕೇಳು ಇನ್ನೊಮ್ಮೆ ನೋಡು ಇಲ್ಲಾಂದ್ರೆ ಸಂಜೆ ಕಡೆ ಹೋಗಂದ್ರು ಹಾಂ ಹಾಂ ಸರಿ ಸರಿ ಸರಿ ಮೇಡಮ್ ಬರ್ತೇನೆ ಬರ್ತೇನೆ ಸರಿ ಓಕೆ ಹ್ಞೂ ಹಾಂ ಹಾಂ ಸರಿ ಹಾಂ ಸರಿ ಮೇಡಮ್ ಬರ್ತೇನೆ ರೀ